ಹಾಂ ಹಲೋ ಇದು ಸಂಜನ ಟ್ರಾವೆಲ್ಸಲ್ವಾ ನಾವು ನೆನ್ನೆ ಇವ್ನಿಂಗೂ ಅಂದರೆ ನೆನ್ನೆ ಸಾಯಂಕಾಲ ನಾವು ಕಾಲ್ ಮಾಡಿ ಅಂದರೆ ಇವತ್ತು ಬೆಳಗ್ಗೆ ನಾವು ನಮ್ಮ ಫ್ಯಾಮಿಲಿ ಜೊತೆ ಒಂದು ಟೂರ್ಗೊಂಟಿದ್ವಿ ಹಾಗಾಗಿ ನಾನು ನೆನ್ನೆ ಇವ್ನಿಂಗ್ ಕಾಲ್ ಮಾಡಿ ನಿಮ್ಮ ಟ್ರಾವೆಲ್ಸಲ್ಲಿ ಒಂದು ಕ್ಯಾಬ್ ಬುಕ್ ಮಾಡಿದ್ದೆ ನಾನು ನೀವು ಕ್ಯಾಬ್ ಡ್ರೈವರ್ ನಂಬರು ಕ್ಯಾಬು ಕಾ ಅದು ನಂಬರು ಕಳಿಸಿದ್ರಿ ನಾನು ಬೆಳಗ್ಗೆಯಿಂದ ನಿಮ್ಮ ಕ್ಯಾಬ್ ಡ್ರೈವರ್ಗೆ ಫೋನ್ ಮಾಡ್ತಿದೀನಿ ಅವನು ಕರೆಯನ್ನು ಸ್ವೀಕರಿಸ್ತಿಲ್ಲ ಮತ್ತು ಏನಂದರೆ ನಮಗೀಗ ಹೋಗೋಕೆ ಲೇಟಾಗಿದೆ ನೀವು ಆದಷ್ಟು ಬೇಗ ನಿಮ್ಮ ಒಂದು ಆ ಕ್ಯಾಬ್ ಡ್ರೈವರ್ನ ಸಂಪರ್ಕಿಸಿ ಜಲ್ದಿ ಬರೋಕ್ಕೇಳಿ ಮತ್ತು ಇದು ನಂದೊಂದು ಕಂಪ್ಲೇಂಟಾಗಿದೆ ನಿಮಗೆ ಬರ್ಕೊಳ್ಳಿ ಇನ್ನೊಮ್ಮೆ ಈ ತರ ಮಾಡಬೇಡಿ ಆಯ್ತಾ ಆದಷ್ಟು ಬೇಗನೇ ನೀವು ನಿಮ್ಮ ಚಾಲಕನ ಸಂಪರ್ಕಿಸಿ ನಮ್ಮ ಕಳಿಸಿರುವಂಥ ಅಡ್ರೆಸ್ಸಿಗೆ ಕಳಿಸಿಕೊಡಿ ಓಕೆನ ಸರಿ